ಹಾಂ ನಾನು ಇರ್ತಕ್ಕಂಥ ಸ್ಥಳ ರಾಘವೇಂದ್ರ ನಗರ ಈ ಸುತ್ತಮುತ್ತ ಪ್ರದೇಶಗಳಲ್ಲಿ ಒಂದು ಮೂರರಿಂದ ನಾಲ್ಕು ಸರ್ಕಾರಿ ಆಸ್ಪತ್ರೆಗಳಿದೆ ಸರ್ಕಾರಿ ಆಸ್ಪತ್ರೆಗಳೊಂದು ಎನ್ ಹೆಚ್ ಪಾಳ್ಯ ಒಂದು ಸಿದ್ಧಾರ್ಥ ಅಲ್ಲಿ ಜಗ್ಗೆ ಕಾಟ್ರಸ್ ಹತ್ರ ಮತ್ತು ಇನ್ನೊಂದು ಜಲಪುರಿ ಮತ್ತು ಕ್ಯಾತಮಾರ್ನಳ್ಳಿ ಈ ನಾಲ್ಕೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರೋದಾದರೆ ಈ ಮೊದ್ಲು ಮೊದ್ಲಿಗಿಂತ ಒಂದು ಹೋಲ್ಕೆ ಮಾಡಿತು ಅಂದರೆ ಈಗ ಸರ್ಕಾರಿ ಆಸ್ಪತ್ರೆಗಳು ತುಂಬ ಚೆನ್ನಾಗಿ ಇದೆ ಮೊದಲೆಲ್ಲ ಕ್ಯೂ ನಿಂತ್ಕೊಳ್ಬೇಕಾಗಿತ್ತು ವಾಸನೆ ಬರ್ತಾಯಿತ್ತು ಬೆಡ್ಗಳಿರಲಿಲ್ಲ ಅಲ್ಲಿ ತಲೆನೋವಿಗೂ ಒಂದೇ ಔಷಧಿ ಕೊಡ್ತಿದ್ದರು ಚಳಿ ಬಂದ್ರೂ ಒಂದೇ ಔಷಧಿ ಕೆಮ್ಮಿಗೂ ಅದೇ ಔಷಧಿ ಮತ್ತು ಬಾಟ್ಲ್ಗಳಲ್ಲಿ ಮೊದ್ಲು ಬಾಟ್ಲ್ ತಗೊಂಡ್ಬಂದಿದ್ದೀರ ಅಂತ ಅಂದ್ಬಿಟ್ಟು ಕೆಂಪು ಔಷಧಿ ಕೊಡ್ತಿದ್ರು ಈಗ ಆ ಥರ ಒಂದು ಇಲ್ಲ ಈಗ ತುಂಬ ಚೆನ್ನಾಗಿ ಒಂದು ಭಾಳ ಸುವ್ಯವಸ್ಥಿತವಾಗಿ ಸರ್ಕಾರಿ ಆಸ್ಪತ್ರೆಗಳನ್ನು ಈಗ ನೋಡ್ಬೋದು ಈಗ ಸರ್ಕಾರಿ ಆಸ್ಪತ್ರೆ ಅನ್ನೋದ್ರ ಬದಲು ಈಗ ಕ್ಷೇಮಧಾಮ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಕ್ಷೇಮಧಾಮ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ದೊಡ್ಡ ಬೋರ್ಡ್ಗಳಲ್ಲಿ ಬರೆದು ಒಂದು ಆ್ಯರೊ ಮಾರ್ಕ್ ಹಾಕಿ ಈ ಕಡೆಯೇ ಸಿಗುತ್ತೆ ಅಂಥೇಳಿ ಒಂದು ಆಸ್ಪತ್ರೆಗಳಿದೆ ಜೊತೆಗೆ ಮೊದ್ಲ ಥರ ಡಾಕ್ಟ್ರ್ಗಳು ಕೂಡ ಒಂದು ರೂಡಾಗಿ ಒರಟಾಗಿ ಮಾತಾಡೋಲ್ಲ ಈಗ ತುಂಬ ಚೆನ್ನಾಗಿ ಮಾತಾಡ್ತಾರೆ ಹೋದ ತಕ್ಷಣ ಕೂರಿಸ್ತಾರೆ ಅಲ್ಲಿ ನರ್ಸ್ಗಳಿದ್ದಾರೆ ಮತ್ತು ಗ್ರೂಪ್ ಡಿ ನೌಕರರಿದ್ದಾರೆ ಓ ಹೋದ ತಕ್ಷಣ ನಮ್ಮ ಬಿ ಪಿ ಚೆಕ್ ಮಾಡುವಂಥದ್ದು ಶುಗ ಆಮೇಲೆ ವಾರಕ್ಕೊಂದ್ಸಲ ಶುಗರ್ ಚೆಕ್ ಮಾಡ್ತಕ್ಕಂಥದ್ದೆಲ್ಲ ಸೌಲಭ್ಯಗಳು ಕೂಡ ಈಗ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಶುಗರು ಅಥ್ವಾ ಬಿ ಪಿ ಚೆಕ್ ಮಾಡಿಸ್ತೀನಿ ಅಂದರೆ ಕನಿಷ್ಟ ಇನ್ನೂರರಿಂದ ಮುನ್ನೂರು ರೂಪಾಯಿ ಆಗುತ್ತೆ ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗ ಆ ಥರ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಎಲ್ಲ ಸೌಲಭ್ಯಗಳನ್ನ ಕೊಡ್ತಾಯಿದ್ದಾರೆ ಮತ್ತು ಅವರು ಅಲ್ಲಿರ್ತಕ್ಕಂಥ ಔಷಧಿಗಳನ್ನು ನೇರವಾಗಿ ಪೇಶಂಟ್ಗಳ್ಗೆ ಕೊಡ್ತಾರೆ ಇಲ್ಲ ಅಂತ ಅಂದೆಂದ್ರೆ ಒಂದ್ವೇಳೆ ಅಲ್ಲಿ ಔಷಧಿಗಳು ಇಲ್ಲ ಅಂತ ಅಂದ್ರೆ ಈ ಜನರೆ ಜನೊಟಿ ಜೆನೆಟಿಕ್ ಏನದು ಜನರೇ ಇದು ಬರುತ್ತಲ್ಲ ಮೋದಿ ಕೇರ್ ಅಂತ ಬರುತ್ತಲ್ಲ ಮೋದಿ ಜನ ಜನ್ಟಿಕ್ ಇದರಲ್ಲಿ ಬರ್ಕೊಡ್ತಾರೆ ಅಲ್ಲಿ ಹೋಗಿ ನಾವೂ ಔಷಧಿಗಳನ್ನ ಕೂಡ ತಗೊಳ್ಬೋದು ಈಗ ಮ ಯಾ ಮೊದಲು ಆಪ್ರೇಷನ್ಗಳು ಬೇರೆ ಬೇರೆ ಕಡೆ ಮಾಡಿಸಿದ್ರು ಕೂಡ ಇಲ್ಲಿ ಒಂದು ಕೂಡ ಒಂದು ಸಿಂಪಲ್ಲಾಗಿ ಸಣ್ಣ ಪುಟ್ಟ ಗಾಯಗಳಿಗೆ ಔಷಧಿ ಮಾಡತಕ್ಕಂಥದ್ದು ಸಣ್ಣ ಆಪ್ರೇಷನ್ ಮಾಡ್ಕೊಳ್ಳೋಂಥದ್ದು ಇದನ್ನು ಕೊಡೋದು ಮತ್ತೆ ಮೊದಲೆಲ್ಲ ನಾಯಿ ಕಚ್ಚಿದ್ರೆ ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು ಈಗ ದೊಡ್ಡ ಆಸ್ಪತ್ರೆಗೇನೂ ಹೋಗ್ಬೇಕಾದ ಅವಶ್ಯಕತೆಯೇ ಇಲ್ಲ ಕ್ಷೇಮಧಾಮಗಳಲ್ಲೂ ಕೂಡ ನಾಯಿ ಆ್ಯಂಟಿ ರ್ಯಾಬಿಸ್ ಔಷಧಿಗಳನ್ನು ಕೊಡ್ತಾರೆ ಮೊದಲೆಲ್ಲ ಹದಿನಾಲ್ಕು ಇಂಜೆಕ್ಷನ್ಗಳನ್ನು ಹೊಕ್ಳಿಗೆ ಚುಚ್ಸ್ಕೊಳ್ಬೇಕಾಗಿತ್ತು ಈಗ ಆ ಥರ ಇಲ್ಲ ಕೇವಲ ಮೂರರಿಂದ ನಾಲ್ಕು ಇಂಜೆಕ್ಷನ್ಗಳನ್ನು ಕೊಡ್ತಾರೆ ಅದು ಈ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಲ್ಕೆ ಮಾಡಿದರೆ ತುಂಬ ತುಂಬ ಕಡಿಮೆ ಮತ್ತು ಉಚಿತವಾಗಿ ಸಿಗುತ್ತೆ ಸರ್ಕಾರಿ ಆಸ್ಪತ್ರೆಗಳು ಈಗ ನಿಜವಾಗ್ಲೂ ಚೆನ್ನಾಗಿದೆ ನಾವು ಅದನ್ನು ಎಲ್ಲರಿಗೂ ನಾನು ಕೂಡ ಕೆಲವ್ರಿಗೆಲ್ಲ ಹೇಳ್ತಾಯಿರ್ತೀನಿ ಹೋಗಿ ಅಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಸೌಲಭ್ಯ ಸಿಗುತ್ತೆ ಅಂತ ಇದೆ ಮತ್ತು ತುಂಬ ಹತ್ರವಾಗಿದೆ ನನ್ನ ಇರೋದರಿಂದ ಒಂದು ಸುತ್ತಮುತ್ತ ಒಂದು ಒಂದುವರೆ ಕಿಲೋಮಿಟ್ರ್ ವ್ಯಾಪ್ತಿಲೇ ಸಿಗುತ್ತೆ ಎಲ್ಲ ಕ್ಯಾತ್ಮಾರ್ನಳ್ಳಿ ಹತ್ರ ಇರ್ಬೋದು ಅಥ್ವಾ ಎನ್ ಎಚ್ ಪಾಳ್ಯ ಅಲ್ಲಿ ಇರ್ಬೋದು ತುಂಬ ಹತ್ರದಲ್ಲಿ ಸಿಗುತ್ತೆ ಈಗ ಅದನ್ನು ಉಪಯೋಗ್ಸೋದು ಖಂಡಿತ ಸರ್ಕಾರಿ ಆಸ್ಪತ್ರೆಗಳನ್ನು ಹೋಗ್ಬೋದು ನಂಬಿಕೆ ಇದೆ ಅಯ್ಯೋ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ಅಲ್ಲಿ ನಮ್ಮ ಮುಗಿತು ನಮ್ಮ ಕತೆ

ಎಲ್ಲ ತುಂಬ ಡಾಕ್ಟರ್ಸ್ ಎಲ್ಲ ಪೊಲೈಟ್ ಆಗಿದ್ದಾರೆ ತುಂಬ ಚೆನ್ನಾಗಿ ಈಗ ನೋಡ್ಕೊಳ್ತಾರೆ